ಪಕ್ಷಿಗಳು ನಿಮ್ಮ ಮನೆ ಹಿತ್ತಲಲ್ಲಿ ಅಥವಾ ಉದ್ಯಾನಕ್ಕೆ ಬರುವಂತೆ ಮಾಡಲು ಯಾವುದಾದ್ರೂ ಟಿಪ್ಸ್ ಇದೆಯಾ ಅಂದ್ರೆ ಪಕ್ಷಿಗಳು ಒಂದು ಸುಂದರವಾದಂಥ ಜೀವಿ ಪಕ್ಷಿಗಳಿಗೆ ಯಾರು ಇಷ್ಟಪಡ್ಲಾರ್ದವ್ರು ಇಲ್ಲ ಎಲ್ಲರೂ ಪಕ್ಷಿಗೆ ಇಷ್ಟಪಡ್ತೆವು ಅವ್ಕೆ ನೋಡ್ದರ ಎಷ್ಟು ಚಂದವ ಎಷ್ಟು ಚಂದ ಹಾರ್ತವೆ ಎಷ್ಟು ಪುಟ್ಟುವವೆ ದೊಡ್ಡವವೆ ಅಂತಂದು ಎಷ್ಟು ನಾವು ಪ್ರೀತಿಯಿಂದ ನೋಡ್ತೀವಿ ನೋಡು ಅವು ನಮ್ಮ ಹಿತ್ತಲಾಗ ನಮ್ಮ ಗಾರ್ಡನ್ದಾಗ ಬರಂಗೆ ಹ್ಯಾಂಗೆ ಮಾಡ್ಕೋಬೇಕಂತಂದ್ರೆ ಅವಕ್ಕೆ ಟಿಪ್ಸ್ಗಳು ಏನು ಅಂತಂದೇಳ್ದರೆ ಪಕ್ಷಿಗಳಿಗೆ ನಾವು ಒಳ್ಳೆಯ ರೀತಿಯಾದಂಥ ಸುತ್ತಮುತ್ತಲಿನ ವಾತಾವರಣ ಕೊಡ್ಬೇಕು ಅವ್ಕೆ ಹಚ್ಚ ಕಾಣಿಸ್ಬೇಕು ಹಚ್ಚಗೆ ಅಂತಂದ್ರೆ ಗಿಡಗಳು ಹುಲ್ಲು ಯಾವುದು ಜಾಸ್ತಿ ಇರ್ತದೆ ಆ ಕಡೆಗಳು ಪಕ್ಷಿಗಳು ಹೆಚ್ಚು ಒಲಿತವೆ ಎಲ್ಲಿ ಹೂವು ಕಂಡಾಗ ಪಕ್ಷಿಗಳು ಆಕರ್ಷಿತ ಆಗ್ತವೆ ಅವಕ್ಕೆ ಹೋಗ್ಬೇಕನಸ್ತವೆ ನಾವು ಹಾಂಗೆ ಸುತ್ತಮುತ್ತಲು ಇಟ್ಟುಕೊಳ್ಬೇಕು ಎಲ್ಲ ರೀತಿಯಾದಂಥ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಒಳ್ಳೆಯ ರೀತಿಯಾದಂಥ ಒಂದು ಸುಂದರವಾದ ಹಚ್ಚ ಹಚ್ಚಗೆ ಯಾವುದಾದ್ರೂ ಸಸಿಗಳು ನೆಡೋ ನೆಟ್ರೆ ನಾವು ಅವು ಆಕರ್ಷಿತ ಆಗ್ತಾವೆ ಅವು ಜಾಸ್ತಿ ನೋಡಿ ನಮ್ಮ ಕಡೆ ಬರ್ತಾವೆ ಆ ಗಿಡಗಳು ನೋಡೋಕ್ಕಾದ್ರೂ ನೆವದಾಗಾದ್ರೂ ನಮ್ಮ ಉದ್ಯಾನಕ್ಕೆ ಬರ್ತವೆ ನಮ್ಮ ಹಿತ್ಲಿಗೆ ಬರ್ತವೆ ನಾವು ಅದನ್ನು ನೋಡಿ ಭಾಗ ಪಡ್ಬೋದು ಈಗಿನದು ಒಂದು ಜನ್ರೇಷನ್ದಾಗ ಏನು ಆಗ್ಯಾದ ಅಂತಂದು ಹೇಳಿದ್ರ ನಮಗೆ ಪಕ್ಷಿಗಳು ಅಪರೂಪ ಆಗ್ಯಾವೆ ಕಾಗೆ ಅಪರೂಪ ಗುಬ್ಬಿ ಅಪರೂಪ ಪ್ರತಿಯೊಂದು ಒಂದು ಹಾರುವಂಥ ಪಕ್ಷಿಗಳು ಅಪರೂಪ ಆಗ್ಯಾವೆ ಯಾಕಂತಂದು ಹೇಳಿದ್ರ ಜಾಸ್ತಿ ಯದಕ ಮರಣ ಹೊಂದ್ಲತ್ತವೆ ಅಂತ ಮುದ್ದು ಮುದ್ದಾದ ಪಕ್ಷಿಗಳು ಅಂತಂದು ಹೇಳಿದ್ರ ಈಗ ಲೈಟ್ ವಯರ್ಸ್ಗಳು ನಾವು ನೋಡ್ಬೋದು ಲೈಟ್ ವಯರ್ಸ್ಗಳು ಎಲ್ಲ ಕಡೆ ಲೈಟ್ ವಯರ್ಸ್ಗಳು ಅದರಲ್ಲಿ ಪಾಸಾಗುವಂಥ ಲೈಟ್ಸ್ಗಳು ಮನುಷ್ಯಂದು ಜೀವಕ್ಕೆ ಎಷ್ಟು ಹಾನಿಯವೆ ನೋಡು ಹಾಗೆ ಪಕ್ಷಿಗಳಿಗೆ ಹೆಚ್ಚು ದುಪ್ಪಟ್ಟು ಹಾನಿ ಅದವೆ ಪಕ್ಷಿಗಳು ಅವು ಹಾರಾಡ್ಲಿಕ್ಕೆ ಬರುತ್ತೆ ಅಂತಂದ್ರೆ ಆಕಾಶದಾಗ ಅವು ಆಕಾಶದ ತನ್ನ ಪಾಡಿಗೆ ತಾನು ಹಾರ್ತವೆ ಯಾರಿಗೆ ಭಿ ಕಷ್ಟ ಕೊಡಲಾರ್ದಾಂಗೆ ಅಂತ ಎತ್ತರವಾದ ಸ್ಥಾನಕ್ಕೆ ಹೋಗ್ ಹಾರದ್ರು ಭಿ ನಾವು ಮನುಷ್ಯನು ನಮ್ಮದೇ ಸ್ವಾರ್ಥ ನಮ್ಮದೇ ಕಷ್ಟ ನಮ್ದು ಸುಖ ನಮಗೆ ಲೈಟ್ ಬರಬೇಕು ನಾವು ಚಂದಿರಬೇಕು ನಾವು ಬೆಳಕಿನಾಗಿರಬೇಕು ಅಂತಂದು ಹೇಳಿ ಆ ಪಕ್ಷಿಗಳಿಗೆ ಸಾವಿಗೀಡು ಮಾಡ್ಲತ್ತಿದ್ದೇವೆ ಅಂತ ವಯರ್ಗಳು ಅವಕ್ಕೂ ಎಷ್ಟೊಂದು ವಯರ್ಗಳಿಂದ ಅವು ಮರಣ ಹೊಂದ್ಲತ್ತವೆ ಈಗ ನಾವು ನೋಡ್ಬೋದು ಜಾಸ್ತಿ ರೇಡಿಯನ್ಸ್ಗಳಿಂದ ಪಕ್ಷಿಗಳು ಸಾಯ್ತಾವೆ ರೇಡಿಯನ್ಸ್ ಅಂತಂದೇಳ್ದರೆ ಫೈಬ್ ಫ್ ಫ್ ನಾವು ಯೂಸ್ ಮಾಡುವಂಥ ಫೋನ್ ಅವ್ದರ್ಲಿಂದ ಎಷ್ಟು ರೇಡಿಯನ್ಸು ಹೋಗ್ತವಂತಂದ್ರ ತಂತಿಗಳು ಅದರಿಂದ ಎಷ್ಟು ಲಕ್ಷಾಂತರ ಪಕ್ಷಿಗಳ ಜೀವನ ಅಂತ ಕಿತ್ಕೊಳ್ಳುತ್ತ ಅದು ಒಂದು ಮನುಷ್ಯ ಕುಲಕ್ಕೆ ಒಂದು ಅವಮಾನ ಅದು ಹಾಗಂತ ಮಾತು ಅದು ಎಲ್ಲ ಪಕ್ಷಿಗಳ ಜೀವನ ನಾವು ತಗೊಳ್ತಾಯಿದ್ದೀವಿ ಯಾಕಂತಂದು ಹೇಳಿದ್ರ ಪ್ರತಿಯೊಂದರಲ್ಲಿ ಮನ್ಷನ ಸ್ವಾರ್ಥವೇ ಅದು ಒಂದು ಒಬ್ರಿಗೆ ಒಂದು ಪಕ್ಷಿ ಸಾಯಿಸ್ಬೇಕಂದ್ರೂ ಮನ್ಷನ ಸ್ವಾರ್ಥ ನಮಗೆ ಏನಾದ್ರೂ ಒಳ್ಳೆದಾಯಿತು ಅಂತಂದು ಮನುಷ್ಯ ಅಂದ್ಕೊಂಡು ಆ ಕೆಲಸ ಮಾಡಿದ್ರ ಅದು ಯಾರಿಗಾರಾ ಪಕ್ಷಿಗಳಿಗೆ ಹಾನಿ ಅವೆ ಅವು ಅವು ಅಂಥ ತಂತಿಗಳು ಎಲ್ಲಂದ್ರೆ ಅಲ್ಲಿ ಜೋಗ್ಯಾಕ್ಕಿ ಕಷ್ಟ ಅವುಲಿಂದ ಕಷ್ಟ ವಿದ್ಯುತ್ಗಳು ಮಾಡಿ ಅನೇಕ ಪ್ರಾಣಿ ಪಕ್ಷಿ ಎಷ್ಟೊಂದು ಜೀವಿಗಳು ತನ್ನ ಪ್ರಾಣನೇ ಕಳ್ಕೊಳ್ತವೆ ಮನುಷ್ಯರು ಮನುಷ್ಯ ಕೂಡ ತಪ್ಪಿ ತನ್ನ ಪ್ರಾಣ ಕಳ್ಕೊಳ್ಳತ್ತಾನೆ ಅದರಲ್ಲೇ ಅಂಥವು ಪಕ್ಷಿಗಳು ನಾವು ಅಪರೂಪವಾಗಿ ಈ ನಾವು ನಮ್ಮದು ಜನ್ರೇಷನ್ದಾಗ ನಾವು ನೋಡ್ಲತ್ತಿರಬೇಕು ಆದರೂ ಅವು ನಮ್ಮ ಹಿತ್ತಲಾಗ ಬರ್ಲಾಕ್ಕ ನಾವು ಏನು ಮಾಡ್ಬೋದು ಅಂತಂದು ಹೇಳಿದ್ರ ಅವ್ಕಂತಂದೇ ಸಪ್ರೇಟ್ ಒಂದು ಒಂದು ಬೊ ಎದುರಾಗ ನೀರಿಡಬೇಕು ಕಾಳುಗಳಿಡ್ಬೇಕು ಹಚ್ಚ ಹಚ್ಚನ್ದು ಪ್ರದೇಶ ಇಡಂಗೆ ಸಸಿಗಳು ನೆಡಬೇಕು ಗಿಡಗಳು ನೆಡಬೇಕು ಮರಗಳು ನೆಡಬೇಕು ಹಣ್ಣುಗಳು ನೆಡಬೇಕು ಅವ್ಕೆ ಆಹಾರ ಅನ್ನೋ ರೀತಿ ನಮ್ಗಲ್ಲಿ ಹೋದರೆ ನಮ್ಗೆ ತಂಪು ಅನಸ್ತದೆ ಅನ್ನೋ ರೀತಿ ಪಕ್ಷಿಗಳಿಗೆ ಭಿ ಆಕರ್ಷಿತ ಆಗಂಗೆ ನಮ್ಮ ಉದ್ಯಾನವನ ಮಾಡ್ಕೊಬೇಕು ನಾವು ಉದ್ಯಾನವನ ಅಂತಂದು ಹೇಳಿದ್ರ ನಮ್ಮದು ಸುತ್ತಮುತ್ತಲಿನ ಎನ್ವಾರ್ಮೆಂಟ್ ಎಲ್ಲೂ ಗಿಡ ಕಾಣ್ತಾ ಇಲ್ಲ ಎಲ್ಲೂ ಮರ ಕಾಣ್ತಾ ಇಲ್ಲ ಯಾಕಂತಂದು ಹೇಳದ್ರ ಮನುಷ್ಯಗ ದುರಾಸೆ ಅದು ಮಾರ್ಕೊಳಕ ಬರ್ತದೇನೋ ಗಿಡ ಕಡಿದ್ರವು ಏನಾದ್ರೂ ಕೆಲ್ಸಕ್ಕೆ ಬರ್ತದೇನೋ ಅಂತಂದು ಹೇಳಿ ಕಡಿಲತ್ತಾನ ಆದ್ರೆ ಮನ್ಷಗೆ ಗೊತ್ತಿಲ್ಲ ಅದರಿಂದ ಎಷ್ಟು ಕಷ್ಟ ಆಗ್ಲತ್ತದೆ ಮನ್ಷನ ಜೀವಕ್ಕೆ ಎಷ್ಟು ಅದು ಅದು ಹಾನಿ ಆಗ್ಲತ್ತ ಅಂತಂದು ಯೋಚನೆ ಮಾಡ್ಲತ್ತಿಲ್ಲ ಗಿಡಗಳು ಕಡಿಲತ್ತರ ಮರಗಳು ಕಡಿಲತ್ತರ ಅದರಿಂದ ಅವ್ರು ಲಾಭ ಆಗ್ಲತ್ತದೆ ಅನ್ಕೊಳ್ಳತ್ತರ ಆದ್ರೆ ನಮಗೆ ಒಳ್ಳೆಯ ಉಸಿರಾಟನೇ ಸಿಗಲತ್ತಿಲ್ಲ ಅದು ಎಂಥ ಮನ್ಷನ ಜೀವದ ಒಂದು ನಷ್ಟ ಅಂತಂದು ಹೇಳ್ದರೂ ಅದು ಯಾರು ಭಿ ತುಂಬಿಕೊಳ್ಳಲಾರ್ದಂಥ ನಷ್ಟ ಮನ್ಷನ್ಗೆ ಮನುಷ್ಯನೇ ಮಾಡ್ಕೊಳ್ಳತ್ತಾನ ಮತ್ತು ಪ್ರಾಣಿ ಪಕ್ಷಿಗಳ ಜೀವನೂ ಒಂದು ನಮ್ಮ ಸ್ವಾರ್ಥ ಕಡಿಂದೆ ತೊಗೊಳ್ಳತ್ತೀವ್ ನಾವು ಪಕ್ಷಿ ಪ್ರಾಣಿಗಳಿಂದು ನಮ್ಮನೆಯಲ್ಲಿ ನಮ್ಮ ಉದ್ಯಾನವನದಾಗ ನಮ್ಮದು ಮತ್ತು ಹಿತ್ತಲಾಗ ನಾವು ಗಿಡಗಳು ನೆಟ್ಟಿದೇವೆ ಸಸಿಗಳು ನೆಟ್ಟಿದೇವೆ ನಾವು ಅವ್ಕೆ ನೀರುಗಳಿಡ್ತೆವು ಕಾಳ್ಗಳು ಹಾಕ್ತೇವೆ ನಾವು ಪ್ರತಿಯೊಂದು ಸುತ್ತಮುತ್ತಲಲ್ಲಿ ನೋಡ್ಬೋದು ನಾವು ಪ್ರತಿಯೊಂದಕ್ಕೆ ಅವ್ಕವ್ಕಂತೆ ಪಕ್ಷಿಗಳಿಗೆ ಕಾಳ್ಗಳು ಇಡೋದರಿಂದ ನಮ್ದು ಮನೆ ಸುತ್ತಮುತ್ತಲೇ ತುಂಬ ಪಕ್ಷಿಗಳು ಓಡಾಡ್ತಾವೆ ತುಂಬ ಪಕ್ಷಿಗಳಿಗೆ ನಾವು ನೋಡಿದೇವೆ ಎಷ್ಟೋ ಸುಂದರ ಸುಂದರವಾದ ಪಕ್ಷಿಗಳು ನಮ್ಗೆ ಇವಾಗ ನಾವು ನಾವು ನೋಡ್ಬೇಕಂತಂದು ಸಾಧ್ಯ ಆಗ್ಲತ್ತದಂತಂದು ಹೇಳಿದ್ರ ನಾವು ನಮ್ಮ ಮನೆ ಸುತ್ತಮುತ್ತಲೂ ಇಟ್ಟುಕೊಂಡಿರೋ ಅಂಥ ಒಂದು ಹಸಿರು ಒಂದು ಏನು ನೇಚರ್ ಅಂತಂದು ಹೇಳ್ಬೋದು ನಾವು ನಮ್ಮ ಸುತ್ತಮುತ್ತಲೂ ಅಷ್ಟು ಸುಂದರವಾಗಿ ಇಟ್ಕೊಂಡಿದ್ ಕಡಿಂದು ಎಲ್ಲ ಪಕ್ಷಿಗಳಿಗೆ ನಾವು ನೋಡ್ಲಾಕ ಆಗ್ಲತ್ತಿದೇವೆ ನಾವು ಎಲ್ಲ ಪಕ್ಷಿಗಳಿಗೆ ನೀರಿಡ್ತೀವಿ ನಮ್ಮ ಸುತ್ತಮುತ್ತಲು ಯಾರ್ಯಾರು ಅರ ನಮ್ದು ಆಂಟಿ ಅಂಕಲ್ಸ್ ರಿಲೇಟಿವ್ಸ್ ಅವು ಅವ್ರಿಗೆಲ್ಲರಿಗೆ ಹೇಳ್ತೇವೆ ಆಂಟಿ ನೀರು ಇಡಿರಿ ಪಕ್ಷಿಗಳು ಬರ್ತಾವೆ ಪಕ್ಷಿಗಳು ಕೊಂಡೋಗ್ತವೆ ನಿಮಗೆ ಆಶೀರ್ವಾದ ಮಾಡ್ತವೆ ಅಂತಂತಂದು ನಾವು ಎಲ್ಲರಿಗೆ ಬುದ್ಧಿ ಹೇಳ್ಲತ್ತಿದ್ದೀವಿ ಯಾಕೆ ಅಂತಂದು ಹೇಳದ್ರ ನಮಗೂ ಅದರಿಂದ ಸಾಧ್ಯ ಆಗ್ಲತ್ತದೆ ಪಕ್ಷಿಗಳು ಓಡಾಡ್ತಾ ಇದ್ರೆ ಎಷ್ಟು ಸುಂದರ ನಮ್ಮದು ಸುತ್ತಮುತ್ತಲು ನಾವು ನೋಡ್ಬೋದು ಈಗಿನ ತುಂಬ ಕಷ್ಟಪಟ್ಟು ಒಂದು ಕಾಗೆ ನೋಡಬೇಕಂದ್ರೂ ತುಂಬ ಕಷ್ಟ ಪಡ್ಬೇಕಾ ಕಾಗೆ ಮುಂದಿನ ಜನ್ರೇಷನ್ ನಮ್ಗೆ ಭಯ ಏನಂತಂದ್ರೆ ಮುಂದಿನ ಜನ್ರೇಷನ್ನವ್ರಿಗೆ ಮಗುಗೆ ಕಾಗೆ ಅಂತಂತಂದು ಹೇಳ್ದ್ರ ಕಾಗೆ ಹೀಗಿತ್ತಾ ಅನ್ನೋ ಒಂದು ಸಿಚುಯೇಷನ್ ಎದುರಾಗ್ತದೇನೋ ಅಂತಂದು ನಮಗೆ ಭಯ ಆಗ್ಲತ್ತದೆ ಈಗ ನೋಡಿದ್ರೆ ಸಿಚುಯೇಷನ್ ನಾವೇ ಅಪ್ರೂಪ ನೋಡ್ಲತ್ತೇವೆ ಪಕ್ಷಿ ಪ್ರಾಣಿ ಎಲ್ಲ ಅಪರೂಪನೇ ಆಗ ಹೋಗ್ಯದೆ ನಮಗೆ